ನನಗೆ ನೆಚ್ಚಿನ ಪುಸ್ತಕಂದರೆ ಸಂಪೂರ್ಣ ರಾಮಾಯಣ ಅದ್ರಲ್ಲಿ ನಾನು ತಿಳ್ಕೊಂಡ ವಿಷ್ಯಗ್ಳು ಏನೆಂದ್ರೆ ಧರ್ಮದ ಬಗ್ಗೆ ಹೇಗಿರಬೇಕು ಅಂತ ತಿಳ್ದ್ಕೊಂಡೆ ಇನ್ನೊಂದು ಪುಸ್ತಕ ಅಂದರೆ ಮಹಾಭಾರತ ಅಂದ್ರು ತುಂಬ ಇಷ್ಟ ಆ ಎರಡು ಪುಸ್ತಕಗಳನ್ನು ಓದಿದೆ ಓದಿದಾಗ ನನಗ್ ಅನಿಸಿದ್ದು ಧರ್ಮದ ಬಗ್ಗೆ ಮತ್ತೆ ರಾಮಾಯಣದಲ್ಲಿ ಸೀತಾ ರಾಮ ಅವ್ರ ಬಗ್ಗೆ ತಿಳ್ದ್ಕೊಂಡೆ ರಾವಣನ ಬಗ್ಗೆ ತಿಳ್ದ್ಕೊಂಡೆ ರಾಮಾಯಣ ಹೇಗೆ ಆಯಿತು ಆಂಜನೇಯ ಬಂದು ರಾಮನಿಗೆ ಯಾವ ಥರ ಸಹಾಯ ಮಾಡಿದ ಮತ್ತೆ ಮಹಾಭಾರತದಲ್ಲಿ ಆ ಪೌರರು ಪಾಂಡವರು ಕೌರವರು ಹೇಗೆ ಯುದ್ಧ ಮಾಡಿದ್ರು ಯಾವ ಥರ ಸಂಸ್ಕೃತಿಯಿಂದ ವೈವಿಧ್ಯತೆಯಿಂದ ಧಾರ್ಮಿಕವಾಗಿ ಇದ್ದರು ಅದ್ರ ಬಗ್ಗೆ ಎಲ್ಲ ತಿಳ್ದ್ಕೊಂಡ್ವಿ ಋಷಿಮುನಿಗಳ ಬಗ್ಗೆ ಯಾವ್ದು ಎಲ್ಲ ರೀತಿಯಲ್ಲು ತಿಳ್ದ್ಕೊಂಡೆ ರಾಮಾಯಣದಲ್ಲು ಅಷ್ಟೇ ಸೀತಾ ರಾಮ ಲಕ್ಷ್ಮಣ ಇವ್ರ ಬಗ್ಗೆ ಎಲ್ಲ ತಿಳ್ದ್ಕೊಂಡೆ ನನಗ್ ಸ್ವಲ್ಪ ತಿಳ್ದಿದ್ದ ಮಟ್ಟಕ್ಕಿಂತ ತುಂಬ ಜಾಸ್ತಿನೇ ತಿಳ್ದ್ಕೊಂಡೆ ನಮ್ಮ ಶಾಲೆಯಲ್ಲಿ ಚೂರು ಹೇಳ್ಕೊಟ್ಟಿದ್ರು ಆದರೆ ಸಂಪೂರ್ಣ ರಾಮಾಯಣ ಓದಿದ ಮೇಲೆ ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೀನಿ